ನಾನು ಒಂದು ಫೋನನ್ನು ಆನ್ಲೈನ್ ಮಾಡ್ದೆ ಬಂತು ಒಂದು ಟು ಡೇಸ್ ಬಿಟ್ಕೊಂಡು ಬಂತು ನೋಡಿದ್ರೆ ಫೋನೇ ಚೆನಾಗಿಲ್ಲ ಚಾರ್ಜರಿಂಗ್ ಹಾಕಿದ್ರೆ ಒಂದು ಹತ್ತು ನಿಮಿಷ ಹಾಕಿದ್ರೂ ಅಷ್ಟೆ ಅದು ತುಂಬ ಹೀಟಾಗೋಗುತ್ತೆ ಆಮೇಲೆ ಸರಿನ ಅಂತ ನಾನು ಮೊಬೈಲ್ ಯೂಸ್ ಮಾಡ್ತೀನಿ ನನಗೆ ಸ್ವಲ್ಪ ಯೂಸ್ ಫುಲ್ ಆಗೋದು ಯಾವ್ದಾದರು ನೋಡೋಣ ಅಂದರೆ ನೋಡಿದ ತಕ್ಷಣ ಒಂದು ಒಂದು ಅವರ್ಗೆ ಚಾರ್ಜಿಂಗೆಲ್ಲ ಫುಲ್ ಖಾಲಿ ಆಗೋಗುತ್ತೆ ಆಮೇಲೆ ಆ ಚಾರ್ಜರು ಅಷ್ಟೇ ಯಾವ ಚಾರ್ಜರ್ ಆಗಲಿ ಪಿನ್ನೆ ಸರಿ ಇರೊಲ್ಲ ಪಿನ್ ಹೊರ್ಟೋಗುತ್ತೆ ಬೇಗ ತೊಗೊಂಡು ಒಂದು ಆರು ತಿಂಗಳು ಕೂಡ ಆಗಿಲ್ಲ ಒಂದು ಆರು ತಿಂಗಳು ಯಾಕೆ ಐದು ತಿಂಗಳು ಕೂಡ ಆಗಿಲ್ಲ ಅಷ್ಟೊಂದು ಚೆನಾಗಿಲ್ಲ ಈ ಫೋನು ಏನಾದ್ರು ಮೆಸೇಜಸ್ ಏನಾದರು ಬರುತ್ತೆ ಸೊ ಮೆಸೇಜಸ್ ನಾವು ಬೇಗ ಆನ್ ಮಾಡಿ ನೋಡೋಣ ಅಂದರೆ ಆ ಮೆಸೇಜಸ್ ಕೂಡ ಆಗೊಲ್ಲ ಒಂದೊಂದ್ಸರಿ ಫೋನ್ ಕಾಲ್ಸೇ ಬರೊಲ್ಲ ಮೆಸೇಜಸ್ಸು ಬರೊಲ್ಲ ಸೊ ನಾವ್ಯಾರಿಗಾದ್ರು ಅರ್ಜೆಂಟಾಗಿ ಫೋನ್ ಮಾಡೋಣ ಅಂದರೆ ಆಫಾಗುತ್ತೆ ಆನ್ ಆಗೋಗುತ್ತೆ ಅದು ಏನಕ್ಕೆ ಹಂಗೆ ಆಗ್ತಾ ಇದೆಯೋ ಗೊತ್ತಿಲ್ಲ ಅದಕ್ಕೆ ಇದನ್ನು ಆನ್ಲೈನ್ ಆನ್ಲೈನಲ್ಲಿ ಮಾಡಿದ್ರಲ್ಲ ಸೊ ಅದಕ್ಕೆ ಅವ್ರಿಗೆ ನಾವು ವಾಪಾಸ್ ಕೊಟ್ಬಿಡೋಣ ಅಂತ ಅಂದ್ಕೊಳ್ತಾ ಇದೀರಿ ಅದಕ್ಕೆ ಪ್ಯಾಕೇಜ್ ಬರುವಾಗಲು ಅಷ್ಟೆ ಚೆನ್ನಾಗೆ ಬಂದೆ ಇಲ್ಲ ಒಂಥರ ಡ್ಯಾಮೇಜ್ ಆಗೋ ಥರ ಇತ್ತು ಏನು ಮಾಡೋದು ಸರಿ ಇಷ್ಟು ತಂಕ ತೊಗೊಂಡು ಬಿಟ್ಟಿದ್ದಿರೆ ಸರಿ ಯೂಸ್ ಮಾಡಿ ನೋಡೋಣ ಅಂದರೆ ಏನು ಸ್ವಲ್ಪ ಕೂಡ ಯೂಸಿಲ್ಲ ಅದು ಕೊಟ್ಟಿರೋ ಹಣ ಕೂಡ ಏನು ಯೂಸ್ ಫುಲ್ ಇಲ್ಲ ಸೊ ಅದಕ್ಕೆ ವಾಪಾಸ್ ಆ ದುಡ್ಡು ವಾಪಾಸು ತೊಗೊಂಡ್ಬಿಟ್ಟು ಸೊ ಅವ್ರನ್ನ ಕರ್ಸಿ ಬಿಟ್ಟು ಫೋನ್ ವಾಪಾಸ್ ಕೊಡೊ ದಿನ ನೋಡಬೇಕು ನಾವೊಂದು ತೊಗೋಬೇಕೆಂದ್ರೆ ನಾವು ನಮಗೇನಾದ್ರು ಯೂಸ್ ಆಗಬೇಕು ಅಂತಲ್ವ ನಾವು ತೊಗೊಳ್ಳೋದು ಸೊ ಇಂಥ ಫೋನ್ಗಳೆಳೆಲ್ಲ ಕೊಟ್ರೆ ಹೆಂಗೆ ಹೋಗ್ಲಿ ನಮಗೇನೊ ಒಂದು ಅರ್ಜೆಂಟ್ ಕೆಲಸ ಏನಾದರು ಇರಬೇಕೆಂದ್ರೆ ಅವಾಗ ಫೋನ್ ಮಾಡಬೇಕು ಅಂದರೆ ಕೂಡ ಈ ಫೋನೆ ವರ್ಕ್ ಆಗೊಲ್ಲ ಏನು ಮಾಡೋದು ಅಷ್ಟೊಂದು ಇದಾಗೋಗುತ್ತೆ ಚಾರ್ಜಿಂಗಿ ಕಡೆ ಹ ಬಿಸಿಯಾಗೋಗುತ್ತೆ ಫೋನು ಬಿಸಿಯಾಗೋಗುತ್ತೆ ಏನು ಮಾಡೋದು ಅದಕ್ಕೆ ವಾಪಾಸ್ ಕೊಟ್ಬಿಡಬೇಕು